ಇಲ್ಲಿ ನಮ್ಮ ಗ್ರಾಮ್ದಲ್ಲಿ ಬಂದುಬಿಟ್ಟು ಮೊದಲಿಂದನೇ ಇದೆ ಕುಸ್ತಿ ಅನ್ನೋ ಒಂದು ಪಂದ್ಯಾವಳಿ ನಡೀತಿರತ್ತೆ ಆ ಕುಸ್ತಿ ಆಡಕ್ಕೆಂದ್ರೆ ಬಲು ಹುಮ್ಮಸ್ಸಿಂದ ಬರ್ತಾರೆ ಎಲ್ಲ ಯುವಕ್ರು ಆಯಿತು ದೊಡ್ಡವ್ರು ಆಯ್ತು ಎಲ್ಲರೂ ಬರ್ತಾರೆ ನಾವೂ ಕೂಡ ಹೋಗ್ತಿರ್ತಿವಿ ನೈಟ್ ಟೈಮ್ ಕುಸ್ತಿ ಆಡಿದ್ರೆ ಮೈಕೈ ಎಲ್ಲ ಫ್ರೀ ಆಗತ್ತೆ ಮತ್ತು ಬಿಗಿ ಬರ್ತಾನೆ ಮನುಷ್ಯ ಅಂತ ಹೇಳ್ಬಿಟ್ಟು ನಮ್ಮ ಹಳ್ಳಿಗರ ಮಾತು ಅದು ಹಾಗಾಗಿ ನಾವು ಅದನ್ನ ಯಾವಾಗ್ಲಿಂದನೂ ಪಾಲ್ಸ್ಕೊಂತ ಬರ್ತೀವಿ ದೊಡ್ಡೋರು ಮಾಡಿದಾರೆ ಅಂತ ಹೇಳ್ಬಿಟ್ಟು ಹಾಗಾಗಿ ನೆಸ್ಟು ಮಾರ್ನಿಂಗ್ ಆದರೆ ನಮ್ಮ ಕೆಲಸ ಮುಗ್ಸ್ಕೊಂಡು ನಾವು ಕ್ರಿಕೆಟ್ ಆಡೋದೇ ಅಂತೇಳಿ ಹೋಗ್ತಿರ್ತೀವಿ ಕ್ರಿಕೆಟ್ ಆಡಕ್ಕೆ ಅಲ್ಲಿ ಕ್ರಿಕೆಟಲ್ಲಿ ಬಂದುಬಿಟ್ಟು ಅದು ಯಾಕೆ ಆಡಬೇಕಪ್ಪ ಅಂತಂದರೆ ಕೂತಲ್ಲೇ ಕೂತಿದ್ದರೆ ಬೇಜಾರು ಆಗುತ್ತೆ ಅಂತೇಳ್ಬಿಟ್ಟು ಫ್ರೆಂಡ್ ಜೊತೆ ಎಂಜಾಯ್ಮೆಂಟ್ ಮಾಡ್ದಂಗೆ ಆಗುತ್ತೆ ಮೈಕೈ ಎಲ್ಲ ಫ್ರೀ ಇರತ್ತೆ ಅವು ಆಟ ಕಲಿತೀನಪ್ಪ ಅಂದರೆ ಮುಂದೆ ನಮಗೆ ಒಂದ್ಸ್ವಲ್ಪ ಎಲ್ಲಾದ್ರೂ ವ್ಯಾಲ್ಯು ಸಿಗತ್ತೆ ಆ ಊರಲ್ಲಿ ಈ ಊರಲ್ಲಿ ಆಡಕ್ಕೋದ್ರೆ ಹೆಸ್ರುವಾಸಿ ಆಗತ್ತೆ ಅಂತೇಳ್ಬಿಟ್ಟು ಇದ್ಮಾಡ್ತಿರ್ತೀವಿ ಮೇಲತ್ತು ನಾವು ಇಲ್ಲಿ ನಮ್ಮ ದೊಡ್ಡವ್ರು ಏನು ಇದಾರಲ್ಲ ತಾತ ಅಜ್ಜ ಅಂತೇಳ್ಬಿಟ್ಟು ಅವರು ಆಡಿರ್ತಕ್ಕಂಥ ಆಟಗಳನ್ನೇ ನಮಗೆ ಹೇಳ್ಕೊಟ್ಟಿರ್ತಾರೆ ಅವ್ರು ಜಾಸ್ತಿ ಅದರಲ್ಲಿ ಕುಸ್ತಿನೇ ಹೇಳ್ತಿರ್ತಾರೆ ಕುಸ್ತಿ ಕಲಿತ್ರೆ ಚೆನ್ನಾಗಿ ಅಂತೇಳ್ಬಿಟ್ಟು ಕುಸ್ತಿ ಏನಕ್ಕೆ ಕಲಿಬೇಕಪ್ಪ ಅಂತಂದರೆ ಬೇರೆ ಕಡೆ ಆಯಿತು ಎಲ್ಲನ ಆಯಿತು ಹೆಸ್ರ್ವಾಸಿ ಆಗ್ತಿ ಇನ್ನು ಮನುಷ್ಯ ಚೆನ್ನಾಗಿ ಇರ್ತಿ ಬಿಗಿ ಬರ್ತಿ ಅಂತೇಳ್ಬಿಟ್ಟು ಹೇಳ್ತಿರ್ತರ ಅವ್ರ ಮಾತ್ಯಾಕೆ ಮೀರೋದು ಅಂತೇಳ್ಬಿಟ್ಟು ನಮಗೆ ಆಸಕ್ತಿ ಇದೆ ಅವರು ಆಡೋದು ನೋಡಿದರೆ ಹಾಗಾಗಿ ಅದನ್ನೇ ಮಾಡ್ತಿರ್ತೀವಿ ನಾವು ಈಗ ಏನು ಮಾಡ್ಬೇಕಪ್ಪ ಅಂತಂದರೆ ನಾವು ಡೈಲಿ ಮಾರ್ನಿಂಗ್ ಎದ್ದೇಳ್ಸ್ತಾರೆ ಐದು ಗಂಟೆ ಆರು ಗಂಟೆ ಎಬ್ಬಿಸ್ಬಿಡ್ತಾರೆ ಅವರೇ ರನ್ನಿಂಗ್ ಮಾಡ್ಸ್ತಾರೆ ರನ್ನಿಂಗ್ ಆದ ನಂತರ ಸ್ವಲ್ಪ ವಾರ್ಮಪ್ ಮಾಡಿಸ್ತಾರೆ ವಾರ್ಮಪ್ ಆದ್ನ್ಯಾಪ್ಪ ಅಂದರೆ ನೆಸ್ಟ್ ಅಲ್ಲಿ ಆ ಕಡೆಗ್ ಇಳಿಸ್ತಾರೆ ಮೊದಲು ನಮ್ಮನ್ನು ಪುಷಪ್ ಮಾಡಿರಿ ಅಂತೇಳಿ ಮಾಡ್ತಾರೆ ಅದಾದ ನಂತರ ಯಾರಾರು ಒಬ್ಬರನ್ನ ಕೊಡ್ತಾರೆ ಕೈಯಲ್ಲಿ ಅವ್ರ ಕೈಕೊಟ್ಟು ಅವ್ರ ಜೊತೆಲಿ ಆಡ್ಸಕ್ಕೆ ಬಿಡ್ತಾರೆ ಅವ್ರ ಜೊತೆ ಆಡ್ಕೊಂತ ಇದ್ದ ಮೇಲೆ ನಮಗೆ ಪ್ರಾಕ್ಟೀಸ್ ಆದಂಗಾಗತ್ತೆ ಮೈಯೆಲ್ಲ ಫ್ರೀ ಆಗತ್ತೆ ಮೈ ಬಿಗಿ ಬರತ್ತೆ ಹೊರಗಡೆ ಎಲ್ಲಿಯಾದ್ರೂ ಹೋದರೆ ಹೆಸ್ರ್ವಾಸಿ ಆಗತ್ತೆ ಅಂತೇಳಿ ನಮ್ಮ ನಂಬ್ಕಿಯಿಂದ ನಾವು ಅವ್ರು ದೊಡ್ಡವ್ರ ಮಾತಿಗೆ ಬೆಲೆ ಕೊಟ್ಟು ಮಾಡ್ತಿರ್ತೀವಿ ಅದನ್ನ ಆ ನಂತರ ನೆಸ್ಟ್ ಎಲ್ಲಾದ್ರೂ ಹೋದ್ನೆಪ್ಪ ಅಂದರೆ ನಮ್ಮನ್ನು ಗುರ್ತು ಹಿಡಿತಾರೆ ಜನ ಅವರು ಇವರು ಇಂಥ ಊರು ಇಂಥ ಊರೆಲ್ಲ ಅಂತೇಳ್ಬಿಟ್ಟು ಹೆಸ್ರು ಎಲ್ಲ ಗೊತ್ತಾಗುತ್ತೆ ಗೊತ್ತಾದ ನಂತರ ಅವ್ರು ಏನು ಹೇಳ್ತಾರಂದ್ರೆ ಹೇ ಬಾರಣ್ಣ ಹೋಗಣ್ಣ ಅಂತೇಳಿ ಅಲ್ಲಿ ನಮಗೆ ಒಂದು ಸ್ವಲ್ಪ ರೆಸ್ಪೆಕ್ಟ್ ಕೊಡ್ತಾರೆ ಚೆನ್ನಾಗಿ ಆಗತ್ತೆ ಯಾಕಪ್ಪ ಅಂತ ಅಂದರೆ ಹೇ ಅಣ್ಣ ಇವರು ಕುಸ್ತಿ ಪೈಲ್ವಾನ ಇವ್ರು ಚೆನ್ನಾಗಿ ಆಡ್ತಾರೆ ಇವರ ಊರಯೆಲ್ಲ ಹೋಗ್ಲಿದ್ದನು ಐತೆ ಇದೇ ಪಂದ್ಯಾವಳಿ ಜಾಸ್ತಿ ಅಂತೇಳಿ ಹೇಳ್ತಿರ್ತಾರ ಹಾಗಾಗಿ ನಾವು ಅದನ್ನೆ ಜಾಸ್ತಿ ಮಾಡ್ತಿರ್ತೀವಿ ನೆಸ್ಟ್ ಕ್ರಿಕೆಟ್ ಬಂದುಬಿಟ್ಟು ಕ್ರಿಕೇಟು ಅದು ಆಡ್ತಿದಿವಿ ಅಂದರೆ ಎಲ್ಲ ನಮ್ಮವರೇ ಬೇರೆ ಯಾರೂ ಇಲ್ಲ ನಮ್ಮೋರು ಜೊತಿಗೆ ಇದ್ರೂ ಮಾರ್ನಿಂಗ್ ಮಾತ್ರ ಆಡ್ತಿರ್ತೀವಿ ಎಲ್ಲಾದರೂ ಟೂರ್ನ್ಮೆಂಟ್ ಇತ್ತು ಅಂತ ಅಂದರೆ ಹೋಗ್ತಿರ್ತಿವಿ ಇಲ್ಲಪ್ಪ ಅಂದರೆ ನಾವು ಪ್ರಾಕ್ಟೀಸ್ ಮಾಡ್ತಿರ್ತಿವಿ ಅದು ಆಡೋ ಉದ್ದೇಶ ಏನಪ್ಪ ಅಂದರೆ ನಾವು ಕುಂತಲ್ಲೇ ಕುಂತಿರ್ತೀವಲ್ಲ ಬೇಜಾರು ಆಗಿರತ್ತೆ ಬಟ್ ಫ್ರೆಂಡ್ ಜೊತೆ ಎಲ್ಲಾದ್ರು ಹೋಗೋಣ ಅಂದರೆ ಅವರು ಬರ್ತಿರಲ್ಲ ಆಡಕ್ಕೆ ಅಂದರೆ ಎಲ್ಲರೂ ಬರ್ತಾರೆ ಹಾಗಂತೇಳ್ಬಿಟ್ಟು ಆಡಕ್ಕೆ ಹೋಗ್ತಿರ್ತೀವಿ ಇಲ್ಲಿ ನಮ್ಮ ಸೈಡ್ ಜನ ಹಳ್ಳಿ ಸೈಡ್ ಜನ ಬಂದುಬಿಟ್ಟು ಆಟ ಅಂದರೆ ಭಾಳ ಜನ ಬರ್ತಾರೆ ಎಲ್ಲಿದ್ರೂ ಬರ್ತಾರೆ ಹಾಗಾಗ್ಬಿಟ್ಟು ಆಟದಲ್ಲಿ ಜಾಸ್ತಿ ಆಸಕ್ತಿ ತೋರಿಸ್ತಾರಲ್ಲ ಹಾಗಾಗಿ ಕ್ರಿಕೆಟ್ ಆಡಕ್ಕೆ ಹೋಗಿಬಿಡ್ತೀವಿ ಕ್ರಿಕೆಟ್ ಆಡೋದ್ರಿಂದ ಮನ್ಸಿಗೆ ಏನೋ ನೆಮ್ಮದಿ ಮನೇಲಿ ಏನೋ ಪ್ರಾಬ್ಲಮ್ ಇರಲಿ ಗಲಾಟೆ ಇರಲಿ ಏನೋ ಸಮಸ್ಯೆ ಆಗಿದ್ರೂ ಕೂಡ ಹುಡ್ಗ್ರು ಜೊತೆ ಕ್ರಿಕೆಟ್ ಆಡೋಕ್ಕೆ ಹೋಗಿರ್ತೀವಲ್ಲ ಫ್ರೆಂಡ್ ಜೊತೆ ಎಲ್ಲ ಕಳ್ದ್ಬಿಡತ್ತೆ ಫ್ರೆಂಡ್ಸ್ ಅಂದರೆ ಕ್ರಿಕೆಟಲ್ಲಿ ಭಾಳ ಆಸಕ್ತಿ ತೋರಿಸಿರ್ತಾರಲ್ಲ ಹಾಗಾಗಿ ಅಲ್ಲಿ ಹೋಗ್ತಿವಿ ಅದರಲ್ಲಿ ಬೊಲಿಂಗ್ ಮಾಡ್ತೀವಿ ಅಂದರೆ ಕೈ ಎಲ್ಲ ಎಸೀಬೇಕಲ್ಲ ಕೈಯೆಲ್ಲ ಫ್ರೀ ಆಗತ್ತೆ ನಿಂತು ಆಡ್ಬೇಕಾದ್ರೆ ಕಾಲು ಕೈ ಎಲ್ಲ ಫ್ರೀ ಇರತ್ತೆ ನಮ್ಮಲ್ಲಿ ಬಂದುಬಿಟ್ಟು ಆಲ್ಮೋಸ್ಟ್ ಆಲ್ ಭಾಳ ಜನ ಅದನ್ನೇ ಆಡ್ತಾರೆ ಕ್ರಿಕೇಟು ಕುಸ್ತಿ ಇದೆ ನಮ್ಮ ಸೈಡ್ ನಮ್ದ್ರಲ್ಲಿ ಕುಸ್ತಿ ಬಂದು ಭಾಳ ಜನ ಈಗ ಅದನ್ನೇ ಮಾಡ್ತಿದ್ದಾರೆ ಸ್ಟಾರ್ಟಿಂಗ್ಲಿಂದನೂ ಇದೆ ಈಗ್ಲೂ ಇದೆ ಮುಂದೇನೂ ಮಾಡ್ತಾರೆ ಅವರು ಯಾಕಂದರೆ ಅದು ಭಾಳ ಪೇಮಸ್ ಆಗಿದೆ ಎಲ್ಲ ಕಡೆಗೂ ಹಾಗಾಗಿ ಮಾಡ್ತಾರೆ ಅದನ್ನ ಅದು ಬೇರೆ ರಾಜ್ಯದಾಗ ಆಯಿತು ಬೇರೆ ಸ್ಟೇಟ್ನಾಗ ಆಯಿತು ಹೆಸ್ರು ಮಾಡ್ಬೌದು ನಾವು ಚೆನ್ನಾಗಿ ಆಡ್ತೀನಿ ನಾನೆಲ್ಲ ಕಡೆ ಹೆಸ್ರ್ ಮಾಡ್ತೀನಿ ಅನ್ನೋ ಆಸಕ್ತಿ ಇತ್ತಂದರೆ ಎಂತೆನಾಗಿರಲಿ ಮಾಡ್ತಾನೆ ಅವನು ಹಾಗಾಗಿ ನಾವು ಅದ್ರ ಮೇಲೆ ಆಸಕ್ತಿಯಿಂದ ಅದನ್ನೇ ಆಡ್ತಿರ್ತೀವಿ ಅದನ್ನೇ ಮಾಡ್ತೀವಿ ನೈಟ್ ಆದರೆ ಕುಸ್ತಿ ಮಾರ್ನಿಂಗ್ ಆದರೆ ಒಂದು ದಿನ ಬಿಟ್ಟು ಒಂದು ದಿನ ಕ್ರಿಕೆಟ್ ಆಡ್ತಿರ್ತೀವಿ